ಹಲೋ ನಮಸ್ತೆ ಮೇಡಮ್ ಹಾಂ ಅದು ನಾನು ಟೂರಿಸ್ಟಿಗೆ ಈ ಕಡೆ ಬಂದಿದ್ದೆ ಹಲೋ ಕೇಳಿಸ್ತಿದ್ಯಾ ಹಾಂ ನಾನು ಪ್ರವಾಸಕ್ಕೆ ಈ ಊರಿಗೆ ಬಂದಿದ್ದೆ ನನಗಿಲ್ಲಿ ಯಾವ್ಯಾವ ಸ್ಥಳ ಇದೆ ಅಂತ ಅಷ್ಟು ಏನು ಗೊತ್ತಿಲ್ಲ ನಾನು ಮತ್ತೆ ನೀವು ಹೇಳ್ತೀರಾ ಯಾವ ಸ್ಥಳ ಇದೆ ಮತ್ತೆ ಅಲ್ಲಿ ಏನೇನು ಚೆನ್ನಾಗಿದೆ ನೋಡೋಕ್ಕೆ ಅಂತ ಏನಾದರೂ

ಹಾಂ ಹೌದು

ಹಾಂ ಹೌದು ಅಂದರೆ ನಮಗಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇದೆಯಾ ಯಾವುದಕ್ಕೆ ಹ್ಞೂ ಹ್ಞೂ ಊಟ ಎಲ್ಲ ಎಲ್ಲ ಇದೆಯಾ

ಹ್ಞೂ ಮತ್ತೆ ನಮಗೆ ಅದ್ರ ಬಗ್ಗೆ ಯಾವ ನಾವು ಯಾವ್ದಾದ್ರೂ ಬೆಟ್ಟಕ್ಕೆ ಹೋದ್ರೆ ಅದ್ರ ಬಗ್ಗೆ ನಮ್ಗೆ ಹೇಳೋಕ್ಕೆ ನೀವು ನಮಗೆ ಹೆಲ್ಪ್ ಮಾಡ್ತೀರ ಸಹಾಯ ಮಾಡ್ತೀರಾ ಹಿಂಗಿದೆ ಹಂಗಿದೆ ಅಂತ ಎಲ್ಲ ಹಾಂ ಹಾಂ ಸರಿ ಹಾಂ ಹೌದು ಹೌದು ಹ್ಞೂ ಮತ್ತೆ ನಾವು ಇವಾಗ ಬರ್ತಿರೋದು ಒಂದು ಹತ್ತು ದಿನಕ್ಕೋಸ್ಕರ ಬರ್ತಿದ್ದೀವಿ ಅದೇ ಹತ್ತು ದಿನಕ್ಕೋಸ್ಕರ ನೀವು ನಮಗೆ ಈ ಥರ ನಮಗೆ ಸಹಾಯ ಮಾಡ್ತೀರಾ ನಿಮ್ಮ ಹತ್ರ ಅಷ್ಟು ಸಮಯ ಇದೆಯಾ ಮಾಡೋಕ್ಕೆ ಹಾಂ ಮತ್ತೆ ಅಲ್ಲ ಬೇರೆ ಏನಾದರೂ ನಿಮಗೆ ಕೆಲಸ ಇದ್ದರೆ ಬೇರೆ ಯಾರಾದರೂ ನಿಮಗೆ ಹೇಳಿದರೆ ಅದಕ್ಕೆ ಹ್ಞೂ ಸರಿ ಆಯ್ತು ಹಾಂ ಧನ್ಯವಾದಗಳು